ಹಲೋ ನಮಸ್ಕಾರ ಹೇಳಿ ಹೌದು ಕೆನ್ರಾ ಬ್ಯಾಂಕಿಂದ ಮಾತಾಡ್ತಾಯಿದ್ದೀವಿ ಹೇಳಿ ಹಾಂ ಹೇಳಿಯಪ್ಪ ನಿಮ್ಮ ಹೆಸ್ರು ಹಾಂ ಹೇಳಿ ನೀವು ಮುಂಚೆ ತಗೊಂಡಿದ್ದೀರಾಪ್ಪ ನಮ್ಮ ಬ್ಯಾಂಕಲ್ಲಿ ಲೋನು ಇದೇ ಫಸ್ಟ್ ಟೈಮ್ ತಗೊತಿರೋದಾ ನಿಮ್ದು ಅಕೌಂಟ್ ನೀವು ಇಲ್ಲಿದ್ಯಾಪ್ಪ ನಿಮ್ಮ ಅಕೌಂಟ್ ನಮ್ಮ ಬ್ಯಾಂಕ್ನಲ್ಲಿ ಸಿವಿಲ್ ಚೆನ್ನಾಗಿದ್ಯಾಪ್ಪ ನಿಮ್ಮದು ಹಾಂ ಸರಿಯಪ್ಪಾ ಏನು ಲೋನ್ ಬೇಕಪ್ಪ ಈಗ ನಿಮಗೆ ಬಿಸ್ನೆಸ್ ಲೋನಾ

ಅಪ್ಪಾ ಅದು ಎಸ್ಟಿಮೇಟ್ ಎಲ್ಲ ಹಾಕಿದ್ದೀರಾಪ್ಪ ನೀವು ಸರಿ ಅದನ್ನು ತಗೊಂಡು ನೀವು ಬ್ಯಾಂಕ್ಗೊಂದು ಸಲ ನಿಮ್ಮ ಪಾಸ್ಬುಕ್ಕು ನಿಮ್ಮದು ಎಲ್ಲ ತಗೊಂಡು ಮತ್ತೆ ಜಮೀನೇನಾದರೂ ಇದೆಯಾಪ್ಪ ನಿಮ್ಮದು ಜಮೀನಿಲ್ಲವಾಪ್ಪ ಹಾಂ ಸರಿ ಆಯ್ತು ನೀವೆಷ್ಟು ಜನಾಪ್ಪ ಮಕ್ಕಳು ಒಫ್ಶಿಯಲ್ಗಳು ಯಾರಾದರೂ ಇದ್ದಾರಾಪ್ಪ ನಿಮ್ಮ ಮನೇಲಿ ಹೌದಾ ಈಗ ಶೂರಿಟಿ ಯಾರಾದರೂ ಬೇಕಲ್ವಾಪ್ಪ ಯಾರಾಕ್ತಾರೆ ಅಪ್ಪಾ ಯಾರಾದರೂ ಆಗಿರ್ಲಿ ಆದರೆ ಇಲ್ಲಿ ನಮ್ಮ ಬ್ಯಾಂಕಲ್ಲೇ ಅಕೌಂಟ್ ಇರ್ಬೇಕು ಅವ್ರದು ಹಾಂ ಅವ್ರದ್ದೂ ಅಕೌಂಟ್ ಇರಬೇಕು ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಆಗಲಿ ಯಾರಾದ್ರಿದ್ದರೆ ವಿಚಾರಿಸಿ ಫಸ್ಟ್ ನೀವು ಬಂದು ಹಾಂ ಹೇಳಿಪ್ಪ ಹಾಂ ಮತ್ತೆ ತೊಂದರೆ ಇಲ್ಲ ನಿಮ್ಮ ಸ್ನೇಹಿತ್ರಿಗೆ ಹೇಳಿ ಫಸ್ಟ್ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಬನ್ನಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಾದ್ಮೇಲೆ ಫೀಲ್ಡ್ ಆಫೀಸರನ್ನ ಕಳಿಸ್ತೀವಿ ನಮ್ಮ ಬ್ಯಾಂಕಿಂದ ನಿಮ್ಮ ಸ್ಪಾಟಿಗೆ ಫೀಲ್ಡ್ ಆಫೀಸರನ್ನ ನಿಮ್ಮ ಜೊತೆಗೇ ಕಳಿಸ್ತೀವಿ ಓಕೆನಾ ಅಲ್ಲಿ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾರೆ ಆಂ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹಾಂ ನೀವು ಬನ್ನಿ ಅಪ್ಪ ನೀವು ಸೋಮ್ವಾರ ಬನ್ನಿ ಸೋಮ್ವಾರ ಬಂದು ಮಾತಾಡಿಕೊಂಡು ಹೋಗೀಪ್ಪ ಹಾಂ ಸರಿಯಪ್ಪ ಆಯಿತು